ನಮ್ಮ ತೋಟದಲ್ಲಿ ಅಡಕೆ ತೆಂಗು ಅದೆಲ್ಲ ಬೆಳಿತಿದ್ದೀವಿ ಆಮ್ಯಾಕಡೆ ಇಲ್ಲಿ ಜಾಸ್ತಿ ಆಗಿ ತೆಂಗನ್ನೂ ಸ್ವಲ್ಪ ಬೆಳಿತೀವಿ ಆನಂತ್ರ ಹೊಲ್ದಾಗ ಹಣ್ಣು ಬೆಳಿತೀವಿ ಈ ಸಪೋಟ ದ್ರಾಕ್ಷಿ ಪೇರ್ಳೆ ಹಣ್ಣು ಅದೆಲ್ಲ ಭಾಳ ಒಂದು ಐದಾರು ಎಕ್ರೆ ಬರಿತಿವಿ ಬೆಳಿತೀವಿ ಆನಂತ್ರ ಇದನ್ನು ಕೊಯ್ಲು ಮಾಡಿ ಮಾರ್ಕೆಟಿಗೆ ಇಲ್ಲೇ ಧಾರ್ವಾಡ ಮಾರ್ಕೆಟು ಹುಬ್ಳಿ ಮಾರ್ಕೆಟಿಗೆ ಆಮೇಕಡೆ ಪೂಣೆ ಮಾರ್ಕೆಟಿಗೆ ಕಳಿಸ್ತೀವಿ ತೋಟ ಅದೆ ಮುಖ್ಯವಾಗಿ ಪೇರ್ಲೆ ಹಣ್ಣು ದ್ರಾಕ್ಷಿ ಅದೆಲ್ಲ ಮಾಡ್ತೀವಿ ಅದು ಮಾಡೋದ್ರಿಂದನೂ ಭಾಳ ಎಲ್ಪ್ ಐತಿ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ಇಂಪಾರ್ಟೆಂಟು ಅನಂತ್ರ ಗೋಡಂಬಿ ಇವೆಲ್ಲ ಬೆಳಿತೈತಿ ಈ ದ್ರಾಕ್ಷಿ ಹಣ್ಯಾಗ ಮತ್ತು ಹಲವಾರು ರೀತಿಯಾಗಿ ಅದಾವ ಈಗ ಕರಿ ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ ಅಂತ್ಹೇಳಿ ಅವನ್ನ ಬೆಳಿತೀವಿ ಭಾಳ ಅಂದರೆ ಒಂದು ಒಂದು ಎರಡು ಮೂರು ಸಾವಿರ ರೂಪಾಯ್ದು ಒಂದು ಎಣ್ಣೆ ತಂದು ಒಂದು ಎರಡು ಲಕ್ಷ ಮೂರು ಲಕ್ಷದವರೆಗೆ ಬೆಳಿತೀವಿ ಅನಂತ್ರ ಈಗ ತೋಟಗಾರಿಕಾ ಬೆಳೆಗಳನ್ನೆಲ್ಲ ಬೆಳಿತೀವಿ ಈಗ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಅವರೇ ತರಬೇತಿ ಕೊಡ್ತಾರೆ ಹಿಂಗಿಂಗ ಯಾವ ಥರ ಯಾವ್ಯಾವ ಹಣ್ಣುನ್ನ ಯಾವ್ಯಾವ ಥರ ಬೆಳಿಬೇಕು ಯಾವ್ಯಾವ ರೋಗ ಬರ್ತೈತಿ ಈ ಇಂಥಿಂಥ ರೋಗ ಬರ್ತೈತಿ ಇಂಥಿಂಥ ರೋಗ ಬಂದಾಗ ನಾವೆಲ್ಲ ಈ ಥರ ಟ್ರೀಟ್ಮೆಂಟ್ ಕೊಡ್ಬೇಕು ಆಗ ಟ್ರೀಟ್ಮೆಂಟ್ ಕೊಟ್ಟಾಗ ಎಲ್ಲ ಈಗ ಯಾವ ಎಣ್ಣೆ ಹೊಡಿಬೇಕು ಯಾವ ಔಷಧಿ ಹೊಡಿಬೇಕು ಈಗ ನಾವು ಪಪ್ಪಾಯಿನ ಹಾಕ್ತಿವಿ ಪಪ್ಪಾಯ ಇದು ಸೀಝನ್ ಮ್ಯಾಲೆ ಹೋಗುತ್ ಈ ಪಪ್ಪಾಯ ಬೆಳ್ದು ಮಂಗಳೂರಿಗೆ ಬೆಂಗಳೂರಿಗೆ ಅವೆಲ್ಲ ಕಳ್ಸ್ಕೊಂಡು ಹೋಗುತ್ತಾರಲ್ಲ ಅವಾಗ ಇದು ಮಾಡ್ತಾ ಅನುಕೂಲ ಆಗುತ್ತೆ ಈ ರೀತಿಯೆಲ್ಲ ಐತಿ ಅದನ್ನು ಐತಿ ಎಲ್ಲ ಸಮಯದಲ್ಲೂ ಹಣ್ಣುಗಳ್ನ ಕೆಲ ನಿಂಬೆ ಹಣ್ಣಿನ್ನು ಕೆಲ್ವೊಂದು ಬೆಳಿತೀವಿ ಕ್ರು ಧಾರ್ವಾಡ ಕೃಷಿ ವಿಶ್ವವಿದ್ಯಾಲಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಇದನ್ನು ಕೊಟ್ಟಿದ್ದರು ಟ್ರೈನಿಂಗು ತೋಟಗಾರಿಕೆ ಬೆಳೆಗಳನ್ನು ಯಾವ ಥರ ಬೆಳಿಬೇಕು ಅಂತ ಅದನ್ನು ನೋಡಿ ನಮ್ಮ ಹೊಲ್ದಾಗ ಇದನ್ನು ಬೆಳೆದಿದ್ವಿ ಸೀತಾಫಲಣ್ಣು ಅಮ್ಯಾಕಡೆ ಪಪ್ಪಾಯ ಹಣ್ಣು ಅವನ್ನೆಲ್ಲ ಹೋಗಿ ಸಸಿ ತಂದು ಹಚ್ಚಿ ಬೆಳೆಸಿದ್ದೆ ಒಳ್ಳೆಯ ಬೆಳೆ ಬಂದಿತ್ತು ಆದರೆ ಒಂದೆರಡು ಮೂರು ವರ್ಷ ಕಷ್ಟಪಟ್ಟು ಬೆಳೆಸಿದ್ವಿ ಬೆಳ್ಸಿದ ಮೇಲೆ ಅದನ್ನು ಇದನ್ನು ಮಾಡಿ ಎಲೆ ದೊಡ್ಡದು ಮಾಡಿದ್ವಿ ಕೆಳಗೆ ನಡುಕ್ಕೆಲ್ಲ ರೋಗ ಬರ್ತಿತ್ತು ಅವರು ಎಲ್ಲ ಅವಂಗ್ ಕೀಟನಾಶಕ ಎಲ್ಲ ಹೊಡ್ದ್ವಿ ಕೀಟನಾಶಕ ಹೊಡ್ದಿದ್ ಮೇಲೆ ಕಿರ್ ಕೀಟನಾಶಕ ಮೇಲೆ ಕೀಟನಾಶಕಗಳೆಲ್ಲ ಹೊಡ್ದು ಅದನ್ನೆಲ್ಲ ರೋಗ ಎಲ್ಲ ಕಳೆದು ಈಗ ಆ ಥರ ಎಲ್ಲ ಮಾಡಿದ್ವಿ ಒಟ್ನಲ್ಲಿ ಈಗ ಈಗ ಸಾಮಾನ್ಯ ಬೆಳೆ ಮೆಕ್ಕೆಜೋಳ ಕಡ್ಲೆ ಅವು ಬೆಳೆಗಂತೂ ಅವು ಎಲ್ಲ ಬೆಳೆದುಕಂತೆ ಇದು ಚೆನ್ನಾಗಿದೆ ಹಂಗೇನು ಇಲ್ಲ ಪರವಾಗಿಲ್ಲ ನೋ ಪ್ರಾಬ್ಲಮ್ ಈಗ ಹಲವಾರು ರೀತಿಯಿಂದನೂ ತೋಟಗಾರಿಕೆ ಬೆಳೆ ಭಾಳ ಎಲ್ಪ್ ಆಗ್ತೈತಿ ಏನಂದರೆ ಇದು ಒಳ್ಳೆಯ ಲಾಟ್ರಿ ದಾಳಿಂಬ್ರೆನ ಹಾಕ್ತೀವಿ ಕಡಿಮೆ ಅದನ್ನು ಹಾಕಿದ್ರಿಂದ ಎಲ್ಪಾಗುತ್ತೆ ಹ್ಞೂ ಈ ಥರ ಎಲ್ಲ ಮಾಡಿದ್ರೆ ತುಂಬ ಎಲ್ಪ್ ಆಗುತ್ತೆ ನಮ್ಗೆ ಈಗ ಸುಮ್ಮನೆ ಅವು ಆರಾರು ತಿಂಗ್ಳಿಗೆ ಬರಕಂತಿದೆ ಆರಾಮ ಮೇಯ್ನ್ಟೆನೆನ್ಸ್ ಕಡಿಮೆ ಇರುತ್ತೆ ತೋಟಗಾರಿಕೆ ಬೆಳೆಯಿಂದ ಆಳುಗಳು ಬರೋದು ಕಡ್ಮೆ ಮಿಶನಿಂದಲೇ ಎಲ್ಲ ಕೆಲಸ ಮಾಡ್ಬೋದು ಹಂಗಾಗಿ ಆದಾಯವೂ ಜಾಸ್ತಿ ಅನ್ ಭಾಳ ಆದಾಯ ಬರುತ್ತೆ ಲಕ್ಷಾನ್ಗಟ್ಲೆಯೂ ಸಂಪಾದನೆ ಮಾಡ್ಬೋದು ಈ ತೋಟಗಾರಿಕೆ ಬೆಳೆ ಬಾಳೆಹಣ್ಣು ಅದನ್ನು ತೋಟನೂ ಮಾಡಿದರೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಅದು ಮಾಡೋಣ ಅಂತ ಪ್ಲ್ಯಾನ್ ಐತೆ ನಮಗೆ ಸ್ವಲ್ಪ ಏನಂದರೆ ನೀರಾವರೀದು ಸ್ವಲ್ಪ ನಮ್ಮ ಬೋರು ನೀರು ಕೆಟ್ಟೋಗಿ ನಿಂತೈತೆ ಅದ್ನೊಂದಿಷ್ಟು ಚೆನ್ನಾಗಿ ಮಾಡಿಸಿ ಅನುಕೂಲ ಆಗುತ್ತೆ ಎಲ್ಲ ಏನೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಹ್ಞೂ ಹ್ಞೂ ಹ್ಞೂ ಏ ಹಂಗೇನಿಲ್ಲ ಎಲ್ಲ ಅನುಕೂಲ ಐತಿ ಹೌದು ಹ್ಞೂ ತೋಟಗಾರಿಕೆ ಬೆಳೆಯಿಂದ ಈ ಸಾಂಪ್ರದಾಯಿಕ ಬೆಳೆಯಕಂತೂ ಹೆಚ್ಚು ಅದೀಯ ಅಧಿಕ ಆದಾಯ ಬರ್ತಾ ಇದೆ ನನಗೆ ಒಳ್ಳೆಯ ಸರ್ಕಾರಿ ನೌಕರಿ ತಗೊಂಡಷ್ಟೇ ಆದಾಯ ಬರ್ತಾ ಇದೆ ಹಂಗಾಗಿ ನಾವು ಅನ್ಕೂಲಸ್ಥರು ಆಗಿದ್ದೀವಿ